ಏರ್ ಕಂಡೀಷ್ನರು ಮೊದಲು ನನ್ನ ಕೂದಲು ಹೇಗಿತ್ತು ಅಂದರೆ ಆಗಿನ ಕಾಲದಲ್ಲಿ ನಮ್ಮಮ್ಮ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸಿತ್ತು ಎಷ್ಟು ಉದ್ದ ಇತ್ತು ಎಷ್ಟು ದಪ್ಪಕ್ಕಿತ್ತು ಎಷ್ಟು ಗಟ್ಟಿಗಿತ್ತು ಅಂದರೆ ಒಂದು ಕೂದಲು ಉದುರೋ ಉದುರೋಕೂ ಹಿಂದೆ ಮುಂದೆ ನೋಡ್ತಿತ್ತು ತಲೆ ಬಾಚೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಆಮೇಲೆ ತಲೆ ಆರಿಸೋಕು ಕಷ್ಟ ಆಗೋದು ಅಂದ್ಬಿಟ್ಟು ನನ್ನ ಮಗಳಿದ್ದವಳು ಏನ್ಮಾಡಿದ್ಲು ಏರ್ ಕಂಡಿಷರ್ನ ತಗೊಂಡ್ಳು ತಲೆ ಆರಿಸೋಕೆ ಈಸಿ ಆಗಲಿ ಅಂತ ಅದನ್ನೋಡು ಅದ್ ಅದನ್ನ ಯೂಸ್ ಮಾಡಿದರೆ ಇರೋ ಬರೋ ಕೂದಲೆಲ್ಲಾ ಉದುರೋಯ್ತು ಅದಕ್ಕೆ ಏರ್ ಕಂಡಿಷ್ನರ್ ನನಗೆ ಇಷ್ಟ ಆಗದೇ ಇರೋ ಪ್ರಾಡಕ್ಟು